ನನಗೆ ತುಂಬ ಇಷ್ಟವಾದ ಕ್ರೀಡೆ ಕ್ರಿಕೆಟ್ ನಾನು ಕ್ರಿಕೆಟನ್ನು ಕ್ರಿಕೆಟ್ನ ಪ್ರತಿ ಮ್ಯಾಚ್ ಅದು ಇಂಡಿಯಾ ಮ್ಯಾಚ್ ಇರಲಿ ಅಥವಾ ಬೇರೆ ಯಾವುದೇ ದೇಶಗಳ ಮ್ಯಾಚ್ ಇರಲಿ ಅದಕ್ಕೆ ಸಂಬಂಧಪಟ್ಟಂಗೆ ಅಪ್ಡೇಟ್ ತಿಳ್ಕೊತಾ ಇರ್ತೀನಿ ನಾನು ಫೇಸ್ಬುಕ್ ಪುಟಗಳಲ್ಲಿ ಒಂದು ಪೇಜ್ ಇದೆ ಕ್ರಿಕೆ ಐ ಸಿ ಸಿ ಕ್ರಿಕೆಟ್ ಅಂತ ಪೇಜ್ ಇದೆ ಅದು ಅಥವಾ ಯೂಟ್ಯೂಬ್ಗಳಲ್ಲಿ ಕೆಲವೊಂದು ಸ್ಟಾಗರ್ಸ್ ಸಾಗರ್ ಸ್ಟೋರಿಸ್ ಅಂತ ಕೆಲವೊಂದು ಇದಿದಾವೆ ಕೆಲವೊಂದು ಬ್ಲಾಗ್ಸ್ ಬ್ಲಾಗ್ಗಳಿವೆ ಮತ್ತು ವೆಬ್ಸೈಟ್ಗಳಿವೆ ಆ ವೆಬ್ಸೈಟ್ಗಳಿಂದ ಡೈಲಿ ಅಪ್ಡೇಟ್ ಪಡ್ಕೊತೀನಿ ಮತ್ತು ಮುಂದಿನ ಮ್ಯಾಚ್ಗಳು ಯಾವುದು ಆ ಸ್ಕೋರ್ ಕಾ ಸ್ಕೋರ್ನ ಕಾರ್ಡ್ಗಳಾಗಲಿ ಮತ್ತು ಈ ಮ್ಯಾಚನ್ನ ಮ್ಯಾಚಲ್ಲಿ ಯಾರು ಆಡ್ತಾರೆ ಯಾರು ಆಡೋದಿಲ್ಲ ಇರ್ಬೋದು ಅಥವಾ ಐ ಸಿ ವರ್ಲ್ಡ್ ಕಪ್ ಬಗ್ಗೆ ಆಗಲಿ ಅಥವಾ ಐ ಸಿ ಸಿ ಚಾಂಪಿಯನ್ಶಿಪ್ ಟ್ರೋಪಿ ಆಗಲಿ ಅಥವಾ ವರ್ಲ್ಡ್ ಕಪ್ಪು ಏಷ್ಯಾ ಕಪ್ಪು ಟೆಸ್ಟು ಟಿ ಟೆಂಟಿ ಟಿ ಟ್ವೆಂಟಿ ಓ ಡಿ ಐ ಇದಕ್ಕೆಲ್ಲ ಸಂಬಂಧಪಟ್ಟ ವಿಚಾರಗಳನ್ನ ಅಲ್ಲಿ ವೆಬ್ಸೈಟಲ್ಲಿ ಆಗ ತಿಳ್ಕೊತೇನೆ ಇದರ ಜೊತೆಗೆ ಕೆಲವೊಂದು ನ್ಯೂಸ್ ಪೇಪರಲ್ಲಿ ಸಹ ಕೆಲವೊಂದು ವಿಷಯಗಳನ್ನ ಓದಿ ತಿಳ್ಕೊತೇನೆ ಇನ್ನು ಸೋಶಿಯಲ್ ಮೀಡಿಯಾದಲ್ಲಿ ಅದೇ ಹೇಳಿದೆನಲ್ಲ ಪೇ ಫೇಸ್ಬುಕ್ಕು ಈ ಫೇಸ್ಬುಕ್ಕಲ್ಲಿ ಕೆಲವೊಂದು ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೆಲವೊಂದು ಗೂಗಲಲ್ಲಿ ಅಪ್ಡೇಟ್ ಅಂದರೆ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬ್ ಆಗಿರೋದ್ರಿಂದ ಕೆಲವೊಂದು ಅಪ್ಡೇಟ್ಸ್ ಬರ್ತಾ ಇರತ್ತೆ ಆಗಾಗ ಕ್ರಿಕ್ಬಝಲ್ಲಿ ಸಹ ಕೆಲವೊಂದು ಅಪ್ಡೇಟ್ ಬರ್ತಿರುತ್ತೆ ಕ್ರಿಕೆಟ್ಗೆ ಸಂಬಂಧಪಟ್ಟಂಗೆ ಈ ರೀತಿ ತಿಳ್ಕೊತಾ ಇರ್ತೇನೆ